ಶಿಮೊಗ ಜಿಲ್ಲೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ವಸತಿ ಮತ್ತು ಕೆಲಸವನ್ನು ಕೊಡುವಂತಹ ಜಾಗ ಅಂತ ಹೇಳ್ಬೌದು ಇಲ್ಲಿ ಯಾರೇ ಬಂದರೂ ಕೂಡ ಉದ್ಯೋಕಾಕ್ಷಿಗಳಿಗೆ ಹೆಚ್ಚಾಗಿ ಕೆಲಸ ಬಹಳ ಬೇಗ ಸಿಗುತ್ತೆ ಮತ್ತು ಉಳ್ಕೊಳ್ಳಿಕ್ಕೆ ವಸತಿ ಕೂಡ ಸಿಕ್ತಾ ಹೋಗುತ್ತೆ ಪಿ ಜಿಗಳಿಗೇನು ಕಡಿಮೆ ಇಲ್ಲ ಮತ್ತು ಬಾಡಿಗೆ ಮನೆಗಳಿಗೇನೂ ಬರಯಿಲ್ಲ ಇಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರದಿಂದ ಐದು ಸಾವಿರ ತನಕ ಮನೆ ಬಾಡಿಗೆ ಇದ್ದೇ ಇರುತ್ತೆ ಸಣ್ಣ ಮನೆ ಆದರೆ ನೀವೇನಾದ್ರೂ ಮನೆ ಕಟ್ಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಗೃಹ ಸಾಲನು ಸಿಕ್ತಾ ಹೋಗುತ್ತೆ ಬಹಳ ಬ್ಯಾಂಕ್ಗಳು ಬಹಳ ಕೃಷಿ ಸಾಲುವ ಕೊಡುವಂತಹ ಗ್ರಾಮೀಣ ಬ್ಯಾಂಕ್ಗಳು ಕೂಡ ಇಲ್ಲಿ ಇದೆ ಹಾಗಾಗಿ ಯಾವುದೇ ಕುಂದುಕೊರತೆ ಇಲ್ಲ ಶಿಮೊಗದಲ್ಲಿ